ನಿಮ್ಮ ಪ್ರದೇಶದಲ್ಲಿನ ಯಾರಾದರೂ ವ್ಯಕ್ತಿಗಳು ಅಥವಾ ಗುಂಪು ನೃತ್ಯ ಪ್ರದರ್ಶನಗಳನ್ನು ಉತ್ತಮಗೊಳಿಸುವಲ್ಲಿ ಮಹತ್ವದ ಪಾತ್ರವಹಿಸಿದ್ದಾರೆಯೇ ಇತರರನ್ನು ನೃತ್ಯ ಮಾಡಲು ನೀವು ಹೇಗೆ ಪ್ರೋತ್ಸಾಹಿಸ್ತೀರಿ ಅಂತ ಪ್ರಶ್ನೆಯನ್ನು ಕೇಳ್ತೀರಿ ತುಂಬ ಉತ್ತಮವಾದಂಥ ಪ್ರಶ್ನೆ ಈ ಪ್ರಶ್ನೆಗೆ ನಾನು ತುಂಬ ಖುಷಿಯಿಂದ ಉತ್ತರವನ್ನ ಪಡಿಸೋಕ್ಕೆ ಇಚ್ಛಿಸುತ್ತೇನೆ ಏಕೆ ಅಂತಂದರೆ ನೃತ್ಯ ಅನ್ನೋದು ಕೂಡ ನನಗೂ ಕೂಡ ಒಂದು ತುಂಬ ಇಷ್ಟವಾದಂಥದ್ದು ಹಾಗಾಗಿ ನಾನು ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ನೃತ್ಯವನ್ನು ಮಾಡಿದ್ದೇನೆ ಹಾಗೆ ನಮ್ಮ ಮಕ್ಕಳಲ್ಲಿ ಕೂ ನಮ್ಮ ಏನು ಇಂಡಿಪೆಂಡನ್ಸ್ ಅಥವಾ ಸ್ವತಂತ್ರ ದಿನಾಚ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಎಂಬ ರಾಷ್ಟ್ರೀಯ ಹಬ್ಬಗಳಲ್ಲಿ ಮಕ್ಕಳಲ್ಲಿ ಮಕ್ಕಳಿಗೂ ಕೂಡ ತರಬೇತಿಯನ್ನು ನೀಡಿದ್ದೇನೆ ಹಾಗಾಗಿ ನೃತ್ಯ ಮಾಡಲು ಮತ್ತು ಮಾಡಿಸಲು ನನಗೆ ತುಂಬ ಖುಷಿಯಿದೆ ಯಾಕೆಂದರೆ ಒಂದು ನಟನೆ ಎಂಬುದು ಹೇಗೆ ಒಬ್ಬ ಮನುಷ್ಯನ ಇನ್ನೊಂದು ರೂಪ ಎಂದು ಭಾವಿಸುತ್ತಿವೋ ಹಾಗೆ ನೃತ್ಯ ಕೂಡ ಒಬ್ಬ ಮನುಷ್ಯನಲ್ಲಿ ಅಡಗಿರುವಂಥ ವಿಭಿನ್ನವಾದಂಥ ಕಲೆ ಎಂದು ಕೂಡ ನಾವು ಭಾವಿಸಬಹುದು ಎಲ್ಲ ರೀತಿಯಾದಂತಹ ಕಲೆಗಳಲ್ಲಿ ನೃತ್ಯ ಎಂಬ ಕಲೆ ತುಂಬ ಮನಮೋಹಕವಾದಂಥ ಕಲೆ ಈ ಒಂದು ಕಲೆಯನ್ನು ಕಲಿಯಲು ಮತ್ತು ಕಲಿಸಲು ತನ್ನದೇ ಆದಂತಹ ಕ್ರಿಯಾಶೀಲತೆಯನ್ನು ಕೂಡ ಹೊಂದಿರಬೇಕು ಈ ಕ್ರಿಯಾಶೀಲತೆಯಿಂದ ಕಲಿತಂಥ ಈ ಕಲೆ ತುಂಬ ಮನಮೋಹಕ ಎಂದು ಒಂದು ಮಾತಿನಲ್ಲಿ ಹೇಳಿದರೆ ಸಾಲದು ತುಂಬ ಆಕರ್ಷಕವಾಗಿಯೂ ಕೂಡ ಕಾಣುತ್ತದೆ ಒಬ್ಬ ಮನುಷ್ಯ ಒಂದು ಸಂಗೀತದ ಒಂದು ಸಂಗೀತದ ಒಂದು ಗೀತೆಗೆ ನೃತ್ಯ ಮಾಡುವಾಗ ಅವನ ಇಡೀ ಒಂದು ದೇಹದ ಒಂದು ನಟನೆ ತುಂಬ ವಿಸ್ಮಯವಾದಂತಹ ಒಂದು ದೃಶ್ಯದ ಮುಖಾಂತರ ನೋಡಬಹುದು ಹಾಗಾಗಿ ನೃತ್ಯ ಪ್ರದರ್ಶನ ಉತ್ತಮಗೊಳಿಸುವಲ್ಲಿ ಮಹತ್ವದ ಪಾತ್ರವಹಿಸಿದ್ದೀರಿಯೇ ಎಂಬ ಒಂದು ಪ್ರಶ್ನೆಗೆ ಹೌದು ನಾನು ಕೂಡ ನೃತ್ಯದ ಪ್ರದರ್ಶನ ಮಾಡಿದ್ದೀನಿ ಉತ್ತಮಗೊಳಿಸುವ ಮಹತ್ವ ಪಾತ್ರವನ್ನು ಕೂಡ ಮಾಡಿದ್ದೇನೆ ಹೀಗೆ ಪ್ರೋತ್ಸಾಹ ಕೂಡ ನನ್ನಲ್ಲಿ ತುಂಬ ಇದೆ ಏಕೆ ಅಂತಂದರೆ ಇದು ಒಬ್ಬ ಕಲಾಕಾರ ನಾನಾಗಿ ಒಬ್ಬ ಕಲಾವಿದನಾಗಿ ಎಲ್ಲ ರೀತಿಯಾದಂತಹ ಒಂದು ಕಲೆಯನ್ನು ಪ್ರದರ್ಶನ ಮಾಡೋಕ್ಕೋಸ್ಕರ ಎಂಥೆಂತಹ ವೇದಿಕೆಗಳು ಕೂಡ ನಮಗೆ ಬಂದಾಗ ಅವನ್ನು ಕಳೆದುಕೊಳ್ಳುವ ರೀತಿಯಾದಂತಹ ಹಿಂಜರಿಕೆ ಇರಬಾರದು ಹಾಗಾಗಿ ಕೆಲವು ವಿದ್ಯಾರ್ಥಿಗಳು ಕೆಲವು ನೃತ್ಯ ನೃತ್ಯ ಮಾಡುವಂತಹ ಕಲಾವಿದರಿಗೆ ನಾನು ಸದಾ ಪ್ರೋತ್ಸಾಹಿಸುತ್ತೇನೆ ಅವರ ಒಂದು ಬೆನ್ನೆಲುಬಾಗಿ ನಿಲ್ಲುವಂತಹ ನಿಲುವು ನನ್ನದು ಎಂದು ನಾನು ಭಾವಿಸುತ್ತೇನೆ